ನನಗೆ ಅಡುಗೆ ಮಾಡಲು ಒಂದು ಹವ್ಯಾಸ ಹವ್ಯಾಸವೆಂದು ಹೇಳಲು ಇಚ್ಛಿಸುತ್ತೇನೆ ಏಕೆಂದರೆ ಪ್ರತಿದಿನ ವಿಧ ವಿಧ ವಿಧದ ಅಡುಗೆಯನ್ನು ಮಾಡ ಮಾಡಬೇಕೆಂದರೆ ನನಗೆ ಹೆಚ್ಚು ಆಸಕ್ತಿ ಜೊತೆಗೆ ಇಷ್ಟವಾದ ಒಂದು ಹವ್ಯಾಸವಾಗಿ ಬೆಳೆದುಕೊಂಡಿದೆ ಏಕೆಂದರೆ ನನಗೆ ಚಿಕ್ಕಂದಿಂದಲೂ ಕೂಡ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿನ್ನಲು ಎಷ್ಟು ಆಸಕ್ತಿಯೋ ಹಾಗೇ ಮಾಡಲೂ ಕೂಡ ಅದಷ್ಟೇ ಆಸಕ್ತಿದಾಯಕ ವಿಷಯವಾಗಿತ್ತು ಏಕೆಂದರೆ ಟಿವಿ ಶೋಗಳಲ್ಲಿ ಅಥವಾ ಮತ್ತೊಬ್ಬರು ಮಾಡುವ ಅಡುಗೆಯ ಅಡುಗೆಯ ರುಚಿಯನ್ನು ಸವಿದಾಗ ಅದರಲ್ಲಿ ನನಗೆ ಸೊ ನಾನು ಯಾಕೆ ಯಾವುದಾದರೂ ಬಗೆ ಬಗೆಯ ವೆರೈಟಿ ಇರುವಂತಹ ಪದಾರ್ಥಳನ್ನು ಮಾಡಿ ತಿನ್ನಬಹುದಲ್ಲ ಎಂಬ ಆ ಆಲೋಚನೆಗಳು ಬರುತ್ತಿತ್ತು ಹಾಗಾಗಿ ನಾನು ಅಡುಗೆಯನ್ನು ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡು ಬಂದಿರುತ್ತೇನೆ ಮೊದ ಮೊದಲನೇಯದಾಗಿ ನನಗೆ ಅಡುಗೆಯಲ್ಲಿ ಆಸಕ್ತಿ ಬರಲು ಕಾರಣ ನಾನು ನನ್ನ ಅಜ್ಜಿ ತಾತನ ಮನೆಯಲ್ಲಿ ಬೆಳೆದ ವಾತಾವರಣ ನನಗೆ ಅಡುಗೆ ಮಾಡಲು ಆಸಕ್ತಿ ಬರಲು ಕಾರಣ ನನ್ನ ಅಜ್ಜಿ ಏಕೆಂದರೆ ಅವರು ಹೇಳುತ್ತಿದ್ದರು ಮುಂದೊಂದು ದಿನ ಅಡುಗೆ ಕಲಿ ಮಾಡುವ ಪರಿಸ್ಥಿತಿ ಎದುರಾದಾಗ ನಾವು ಅಡುಗೆ ಮಾಡಲು ಬರುವ ಬರಬೇಕು ಏಕೆಂದರೆ ಯಾವಾಗಲೂ ಕೂಡ ಹೊರಗಿನ ತಿಂಡಿಗಳನ್ನು ತಿನ್ನಲು ಹೋಗಬಾರದು ಇದರಿಂದ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಹಾಗಾಗಿ ನಾವೇ ಮನೆಯಲ್ಲಿ ಅಡುಗೆಯನ್ನು ಮಾಡುವುದರಿಂದ ಏನೆಲ್ಲ ಉಪಯೋಗಗಳು ಆಗುತ್ತದೆ ಎಂದು ನಮಗೆ ತಿಳಿಹೇಳುತ್ತಿದ್ದರು ಹಾಗಾಗಿ ನನಗೆ ಅಡುಗೆ ಮಾಡಲು ಆಸಕ್ತಿ ಬರಲು ಕಾರಣ ನಮ್ಮ ಅಜ್ಜಿ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ ಹಾಗಾಗಿ ನನಗೆ ಮೊದಲು ಅಡುಗೆ ಮಾಡಲು ಸೊ ಹೇಳಿದಾಗ ನಾನು ಅನ್ನವನ್ನು ಮಾಡಲು ಕಲಿತೆ ಅನ್ನ ಮಾಡಲು ಕಲಿತಾಗ ನಂತರ ಅವರು ಹೇಳಿದರು ಇದೇ ರೀತಿ ಸಾಂಬಾರನ್ನು ಮಾಡಲು ಕಲಿಯೆಂದು ಸಾಂಬಾರು ಮಾಡಲು ಫಸ್ಟು ಕಲಿತದ್ದು ಅಥ್ವಾ ಮೊದಲು ಸಾಂಬರು ಮಾಡಿದ್ದು ಯಾವುದೆಂದರೆ ಅದು ಬೇಳೆ ಸಾಂಬಾರ್ ಬೇಳೆ ಸಾಂಬಾರ್ನ ಮಾಡಿದಾಗ ಮೊದಲು ಇವು ಉಪ್ಪು ಖಾರ ಎಷ್ಟು ಪ್ರಮಾಣದಲ್ಲಿ ಇರಬೇಕೆಂಬುದು ನನಗೆ ಗೊತ್ತಾಗಲಿಲ್ಲ ನಂತರ ಪ್ರತಿ ಅದನ್ನು ಅಭ್ಯಾಸ ಮಾಡಿಕೊಂಡಾಗ ಅದರ ಅರಿವಾಯಿತು ಒಂದು ಸಹ ಒಬ್ಬ ನಾಲಕ್ಕೈದು ಮಂದಿಗೆ ಅಡುಗೆ ಮಾಡಲು ಬೇಕಾದ ಸಾಮಗ್ರಿಗಳು ಎಷ್ಟಿರಬೇಕೆಂಬುದು ಒಂದು ಪ್ರಮಾಣ ಸೊ ಎಷ್ಟರ ಪ್ರಮಾಣ ಇರಬೇಕೆಂಬುದನ್ನು ನಾನು ಅರಿತುಕೊಂಡೆ ನಂತರ ಸೊ ಅದೇ ಹವ್ಯಾಸವಾಗಿ ಬೆಳೆದು ನಾನು ವಿಧ ವಿಧದ ಅಡುಗೆಗಳನ್ನು ಮಾಡಲು ಆಸಕ್ತಿ ಬರುವಂತಾಯಿತು ನಂತರ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನನಗೆ ಅಡುಗೆ ಮಾಡಲು ಹೇಳುತ್ತಿದ್ದರು ಏಕೆಂದರೆ ನನ್ನ ಕೈ ರುಚಿ ಅಷ್ಟು ಚೆನ್ನಾಗಿತ್ತೆಂದು ಮ್ ಮಾಡಿದ ಅಡುಗೆಯನ್ನು ತಿಂದವರೆಲ್ಲರೂ ಕೂಡ ಹೇಳಿ ನನಗೆ ಪ್ರೋತ್ಸಾಹವನ್ನು ಕೊಡುತ್ತಿದ್ದರು ನಾನು ಮನೆಯಲ್ಲಿ ಯಾವುದೇ ರೀತಿಯ ಬೆಳಗಿನ ಉಪಹಾರವನ್ನು ಮಾಡಬೇಕಾದರೂ ಕೂಡ ನನಗೆ ಚಪಾತಿ ಮಾಡಲು ಅಥವಾ ದೋಸೆ ಮಾಡಲು ಅಥವಾ ಇಡ್ಲಿಯನ್ನು ಮಾಡಲು ನನಗೇ ಹೇಳುತ್ತಿದ್ದರು ಹಾಗಾಗಿ ನಾನು ಆಸಕ್ತಿಯಿಂದ ಹೆಚ್ಚು ಇಷ್ಟಪಟ್ಟು ನಾನು ಬೆಳಗಿನ ಉಪಹಾರವನ್ನು ಮಾಡಲು ಹೋಗಿ ಮಾಡುತ್ತಿದ್ದೆ ನಂತರ ತಿಂದವರೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಸೊ ಯಾವುದೇ ರೀತಿಯ ಒಂದು ಮಿಸ್ಟೇಕು ಕೂಡ ಆಗಿಲ್ಲವೆಂದು ನನಗೆ ತಿಳಿಯಪಡಿಸುತ್ತಿದ್ದರು ಹಾಗಾಗಿ ನಂತರ ನಾನು ನಮ್ಮ ತಾತನವರು ಕೂಡ ಹೇಳಿದರು ನೋಡಪ್ಪಾ ಮುಂದಿನ ದಿನಗಳಲ್ಲಿ ನೀನು ಅಡುಗೆ ಮಾಡುವ ಪರಿಸ್ಥಿತಿ ಬರಬೇಕಾಗುತ್ತದೆ ಹಾಗಾಗಿ ನೀನು ಹೆಚ್ಚು ಹೆಚ್ಚು ಅಡುಗೆ ಮಾಡಲು ಕಲಿತುಕೋ ನಿನಗೆ ಮುಂದಿನ ಜನ ದಿನಗಳಲ್ಲಿ ಅದು ಅನುಭವಕ್ಕೆ ಜೊತೆಗೆ ಅದು ಅವಶ್ಯಕ ಆದಾಗ ನಿನಗೆ ನಿನಗೆ ಕೈ ಹಿಡಿಯುತ್ತದೆ ಎಂದು ಹೇಳಿದರು ಹಾಗಾಗಿ ನಾನು ಅಡುಗೆಯನ್ನು ಹವ್ಯಾಸವಾಗಿ ಮುಂದುವರೆಸಿಕೊಂಡೆ ಈಗಲೂ ಕೂಡ ನಾನು ಅಡುಗೆ ಮಾಡಲು ಮಾಡಲು ಮುಂದೆ ಬರುತ್ತೇನೆ ಏಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನನಗೆ ಹೇಳುತ್ತಾರೆ ಸೊ ನೀನು ನಿನ್ನ ಕೈಯಾರೆ ಮಾಡಿದ ಅಡುಗೆಯು ನಮಗೆ ಅದು ತುಂಬ ಇಷ್ಟ ಆಗಿರುತ್ತದೆ ಹಾಗಾಗಿ ಏನೇ ಒಂದು ಖಾದ್ಯ ಇರ್ಬೋದು ಯಾವುದೇ ರೀತಿಯ ಸಿಹಿ ಪ ಖಾದ್ಯ ಇರಬಹುದು ಅಥ್ವಾ ಖಾರ ಮಸಾಲೆಯುಕ್ತ ಖಾದ್ಯ ಇರಬಹುದು ಯಾವುದೇ ಒಂದು ಮಾಡೋದು ಮಾಡಬೇಕಾದರೂ ಕೂಡ ನನಗೆ ಹೇಳುತ್ತಾರೆ ನಾನು ಹೆಚ್ಚಾಗಿ ನಾನ್ ವೆಜ್ಜು ಅಥವಾ ಮಾಂಸಾಹಾರಿ ಸೊ ಆಹಾರ ಖಾದ್ಯಗಳನ್ನು ಮಾಡಲು ಇಷ್ಟಪಡುತ್ತೇನೆ ಯಾಕಂದರೆ ಮಾಂಸಾಹಾರಿ ಖಾದ್ಯಗಳನ್ನು ಮಾಡಲು ಮಾಡಿದಾಗ ಎಲ್ಲರೂ ತುಂಬ ರುಚಿಯಾಗಿದೆ ಎಂದು ತಿಂದು ಪ್ರೋತ್ಸಾಹವನ್ನು ಕೊಡುತ್ತಾರೆ ಹಾಗೆ ಯಾವುದೇ ನಾನ್ ವೆಜ್ ಅಥ್ವಾ ಮಾಂಸಾಹಾರಿ ಪದಾರ್ಥಗಳನ್ನು ಅಥ್ವಾ ಆಹಾರವನ್ನು ಮಾಡಬೇಕಾದರೂ ಕೂಡ ನನಗೆ ಫಸ್ಟು ಹೇಳುತ್ತಾರೆ ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಖಾರವನ್ನು ಹಾಕಬೇಕು ಅಥ್ವಾ ಏನು ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕೆಂದು ನನಗೆ ತಿಳಿಸುತ್ತಾರೆ ಕೇಳುತ್ತಾರೆ ಹಾಗೆ ನಾನು ನನಗೆ ತಿಳಿದಿರುವಮಟ್ಟಿಗೆ ನಾನು ಅವರಿಗೆ ತಿಳಿಯಪಡಿಸುತ್ತೇನೆ ಹಾಗೇ ನಾನು ಹೆಚ್ಚು ಇನ್ನು ಸೊ ವಿಧ ವಿಧದ ಖಾದ್ಯಗಳನ್ನು ಎಕ್ಸ್ ಪರ್ಟಿಕ್ಯುಲರ್ಲಿ ನಾನು ಮಸಾಲೆ ಪದಾರ್ಥಗಳನ್ನು ಸೊ ಹಾಗೂ ಮಾಂಸಹಾರಿ ಪದಾರ್ಥಗಳನ್ನು ಮಾಡಲು ಇಷ್ಟಪಡುವುದರಿಂದ ಹೆಚ್ಚಿನದಾಗಿ ನಾನು ಯೂಟ್ಯೂಬ್ ಚಾನಲ್ಲುಗಳನ್ನು ವೀಕ್ಷಣೆ ಮಾಡುತ್ತೇನೆ ಅದರಲ್ಲಿ ತರ್ ತೋರಿಸುವಂತಹ ಅಡುಗೆಗಳನ್ನು ಟ್ರಯಲ್ ಮಾಡಲು ಮಾಡಿ ಮತ್ತು ನನ್ನದೇ ಆದ ಶೈಲಿಯಲ್ಲಿ ನಾನು ಅಡುಗೆಯನ್ನು ಮಾಡುತ್ತೇನೆ ಹಾಗೂ ಅಲ್ಲಿ ತೋರಿಸಿದ ಪ್ರಮಾಣಕ್ಕಿಂತ ಹೆಚ್ಚಿನ ಹೆಚ್ಚಿನದಾಗಿ ಹಾಕಿದರೆ ಏನಾಗುತ್ತದೆ ಕಡಿಮೆ ಹಾಕಿದರೆ ಏನಾಗುತ್ತದೆ ಎಂಬ ಆಲೋಚನೆಯನ್ನು ಮಾಡಿ ನಂತರ ಅದನ್ನು ಟ್ರೈ ಮಾಡ್ತೇನೆ ಸೊ ಟ್ರೈ ಮಾಡಿದ ನಂತರ ನನಗೆ ಅನುಭವಕ್ಕೆ ಬರುತ್ತದೆ ಕಡಿಮೆ ಹಾಕುವುದರಿಂದ ಏನೆಲ್ಲ ಲಾಭ ಜಾಸ್ತಿ ಹಾಕುವುದರಿಂದ ಏನೆಲ್ಲ ಲಾಭ ಅನ್ನೋ ಒಂದು ಕನಿಷ್ಠ ಜ್ಞಾನ ನನಗೆ ಬರುತ್ತದೆ ಹಾಗಾಗಿ ನಾನು ಹೆಚ್ಚಿನದಾಗಿ ಖಾದ್ಯಗಳನ್ನು ಮಾಡಲು ಇಚ್ಛೆಪಡುತ್ತೇನೆ ಕೆಲವೊಂದು ಬಾರಿ ನನಗೆ ಈ ಆಹಾರ ಮಾಡುವ ಅಡುಗೆ ಮಾಡುವ ಕಲೆ ಉದ್ಯೋಗವನ್ನಾಗಿ ಯಾಕಿನ್ನು ಮಾಡಬಾರದು ಎಂಬ ಆಲೋಚನೆಯೂ ಕೂಡ ನನಗೆ ಬರುತ್ತದೆ ಇದರಿಂದ ನನಗೆ ಕ್ಯ ಉದ್ಯೋಗ ಶಿಕ್ಷಕ ವೃತ್ತಿಯನ್ನು ಮಾಡುತ್ತಿರುವುದರ ಜೊತೆಗೆ ನಾನೇಕೆ ಆ ಅಡುಗೆಯನ್ನ ಹವ್ಯಾಸ ಮಾಡಿಕೊಂಡಿರೋದು ಉದ್ಯೋಗವನ್ನಾಗಿ ಮಾಡಿಕೊಳ್ಳಬಾರದೆಂಬ ಆಲೋಚನೆಯನ್ನು ಬರುವುದರಿಂದ ಕೆಲವೊಂದು ಸಾರಿ ನಾನೇ ಒಂದು ಸ್ವಂತ ಹೋಟೆಲನ್ನು ಏಕೆ ಮಾಡಬಾರದೆಂಬ ಆಲೋಚನೇಯೂ ಬರುತ್ತೆ ಹಾಗಾಗಿ ಕೆಲವೊಂದು ಸರಿ ನನಗೆ ಅನ ಅನಿಸಿದಾಗ ನನ್ನ ಪೋಷಕರೊಂದಿಗೆ ನನ್ನ ಸಹಪಾಠಿಗಳೊಂದಿಗೆ ನನ್ನ ಸಹ ಉದ್ಯೋಗಿ ಉದ್ಯೋಗಿಗಳೊಂದಿಗೆ ಹಾಗೂ ನನ್ನ ಕೆಲವು ಸೊ ಆತ್ಮೀಯರೊಂದಿಗೆ ಈ ವಿಚಾರವನ್ನು ಮಾತನಾಡಿದಾಗ ಅವರು ಹೇಳಲು ಹೇಳುತ್ತಾರೆ ನಿನ್ನಲ್ಲಿ ಒಳ್ಳೆಯ ಅಡುಗೆ ನಾಲೆಡ್ಜು ಇರೋದರಿಂದ ನೀನು ಒಂದು ಇದನ್ನು ಉದ್ಯೋಗವನ್ನಾಗಿ ಮಾಡುವುದ ಮಾಡುವುದರಿಂದ ನಿನಗೆ ಇದರಲ್ಲಿ ಅತೀ ಹೆಚ್ಚು ಒಂದು ಒಂದು ಮುಂದೆ ಮುನ್ನಡೆ ಮಾಡು ಬರಬಹುದೆಂಬ ಸೂಚ ಒಂದು ಅಬಿಪ್ರಾಯಗಳನ್ನು ಕೂಡ ಅವರು ವ್ಯಕ್ತಪಡಿಸುತ್ತಾರೆ ಹಾಗಾಗಿ ನನಗೆ ಸೊ ಉದ್ಯೋಗವನ್ನು ಪ್ರಾರಂಭಿಸಲು ಆಸಕ್ತಿ ಹೊಂದಿರುತ್ತೇನೆ ಸೊ ಆದರೆ ಕೆಲವೊಂದು ಬಾರಿ ಸೊ ಸೊ ವ್ಯಾವಹಾರಿಕ ಜ್ಞಾನದಲ್ಲಿ ಯಾವುದೇ ಒಂದಕ್ಕೂ ಕಾಲಿಡುವುದಕ್ಕು ಮುಂಚೆ ನನಗೆ ಅನುಭವ ಬೇಕೆಂಬ ಆಲೋಚನೆಯು ಕೆಲವೊಂದು ನೆಗೆಟಿವ್ ಥಾಟ್ಗಳು ಬರುತ್ತದೆ ಸಪೋಸು ನಾನೇನಾದರೂ ಈ ಇದನ್ನು ಉದ್ಯೋಗವನ್ನಾಗಿ ಪ್ರಾರಂಭಿಸಿದರೆ ಅದರಲ್ಲಿ ನನಗೆ ಯಶಸ್ಸು ಗಳಿಸದಿದ್ದರೆ ಏನಾಗುತ್ತದೆ ಸೊ ಈ ಎಲ್ಲ ರೀತಿಯ ಒಂದು ಋಣಾತ್ಮಕ ಚಿಂತನೆಗಳನ್ನು ತಲೆಯಲ್ಲಿ ಬಂದಾಗ ನನಗೆ ಏಕೋ ಸೊ ಇದನ್ನು ವ್ಯಾಪಾರವನ್ನಾಗಿ ಮಾಡಲು ಸಾಧ್ಯವಾಗದೇ ಇರಬಹುದು ಕೈ ಸುಟ್ಕೊಳ್ಬೌದು ಹಾಕಿದ ಹಣ ಕೈಗೂಡದೇ ಇರಬಹುದು ಇದರಿಂದ ನನಗೆ ನಷ್ಟವಾಗುವುದೆಂಬ ಋಣಾತ್ಮಕ ಚಿಂತನೆಗಳನ್ನು ತಲೆಗೆ ಬರೋದರಿಂದ ಕೆಲವೊಂದು ಬಾರಿ ನಾನು ಉದ್ಯೋಗವನ್ನಾಗಿ ಮಾಡಲು ಬೇಡ ಎಂಬ ಅನಿಸಿಕೆಗಳು ಬರುತ್ತದೆ ಹಾಗೆ ಕೆಲವೊಂದು ಬಾರಿ ಯೋಚನೆ ಮಾಡಿದಾಗ ನನ್ನ ಶಿಕ್ಷಕ ವೃತ್ತಿಯ ಜೊತೆಗೆ ಆಗ ಯಾರೋ ಅಡುಗೆ ಒಂದು ಹವ್ಯಾಸವೆಂದು ನಾನೇನು ಮಾಡ್ಕೊಂಡು ಬರ್ತಾಯಿದೀನೋ ಅದನ್ನು ಒಂದು ಉದ್ಯೋಗವನ್ನಾಗಿ ಮಾಡಿದರೆ ನನ್ನ ಕೈರುಚಿ ಚೆನ್ನಾಗಿದೆ ನಾನು ಅಡುಗೆ ಮಾಡುವುದರಿಂದ ಬೇರೆಯವರಿಗೂ ಕೂಡ ನನ್ನ ಕೈರುಚಿ ಏನು ಎಂದು ತೋರಿಸಬಹುದು ಮತ್ತು ಸೊ ಎಲ್ಲರಿಗೂ ಕೂಡ ಒಂದು ರೀತಿಯ ಸೊ ಒಳ್ಳೆಯ ಆರೋಗ್ಯ ಪೂ ಆರೋಗ್ಯ ಪೂರ್ಣವಾದಂಥ ಅಡುಗೆಯನ್ನು ನೀಡಬಹುದೆಂದು ನ ಮನವರಿಕೆಯಾಗುತ್ತದೆ ಏಕೆಂದರೆ ಸೊ ಈಗಿನ ವಸ್ತು ಸ್ಥಿತಿಯನ್ನು ಗಮನಿಸಿದರೆ ಹೋಟೆಲುಗಳಲ್ಲಿ ಏನಾಗಿದೆ ಎಂದ್ರೆ ಸೊ ಎಂದರೆ ಯಾವುದೇ ರೀತಿಯ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರು ಅದ್ರ ಜ್ಞಾನವೇ ಜ್ಞಾನವೇ ಇರದ ರೀತಿಯಲ್ಲಿ ಈ ಯಾವುದೇ ಮಸಾ ಮಸಾಲೆಗಳನ್ನು ಹೆಚ್ಚಾಗಿ ಬಳಸೋದು ಅಥ್ವಾ ರಾಸಾಯನಿಕ ವಸ್ತುಗಳನ್ನು ಬಳಸೋದು ಈ ರೀತಿ ಬೇರೆ ಬೇರೆ ರೀತಿಯ ಆದಾಯಕ್ಕೋಸ್ಕರ ಸೊ ಕೆಲವೊಂದು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಜನರಿಗೆ ಉಣ ಬಡಿಸುತ್ತಾರೆ ಸೊ ಇದರಿಂದ ಏನಾಗುತ್ತದೆ ಎಂದರೆ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಸೊ ಪ್ರತಿದಿನ ಹೋಟೆಲು ಅಥ್ವಾ ಇನ್ನಿತರೆ ವಸ್ತುಗಳನ್ನು ತ್ ತಿಂಡಿಗಳನ್ನು ತಿನ್ನುತ್ತಾ ಬಂದರೆ ಆರೋಗ್ಯದ ಮೇಲೆ ಅಡ್ಡಪರಿಣಾಮ ಬೀರುತ್ತದೆ ಹಾಗಾಗಿ ನನಗೆ ಯೋಚಿಸುವ ಯೋಚನೆಗೆ ಬರೋದೆಂದರೆ ನನಗೆ ಸಪೋಸ್ ನಾನೇನಾದರೂ ಸಹ ಉದ್ಯೋಗವನ್ನು ಯಾವುದು ಸೊ ನಾ ಅಡುಗೆಯನ್ನು ಉದ್ಯೋಗವನ್ನಾಗಿ ಪ್ರಾರಂಭಿಸಿದರೆ ಅದರಿಂದ ನನ್ನ ಮೊದಲ ಪ್ರಾಮುಖ್ಯತೆ ಏನೆಂದರೆ ಸೊ ಗ್ರಾಹಕರ ಆರೋಗ್ಯ ಮುಖ್ಯವಾಗಿರುತ್ತದೆ ಯಾಕಂದರೆ ಗ್ರಾಹಕರು ತಿಂಡಿಯ ತಿಂದು ಹೋದ ನಂತರ ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕೂಡ ಉಂಟಾಗಬಾರದು ಆರೋಗ್ಯದಲ್ಲಿ ಸಮಸ್ಯೆ ಏನಾದರೂ ಉಂಟಾದರೆ ನಂತರ ನನ್ನ ವ್ಯಾಪಾರಕ್ಕೆ ನಷ್ಟ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಹಾಗಾಗಿ ನಾನೇನಾದರೂ ಅಡುಗೆಯನ್ನು ವ್ಯಾಪಾರವನ್ನಾಗಿ ಪ್ರಾರಂಭಿಸಿದರೆ ನನ್ನ ಮೊದಲ ಆದ್ಯತೆಯೂ ಕೂಡ ಗ್ರಾಹಕರ ಆರೋಗ್ಯದ ಮೇಲೆ ಆರೋಗ್ಯದ ಬಗ್ಗೆಯೇ ಹೊರತು ಆದಾಯದ ಮೇಲಲ್ಲ ಏಕೆಂದರೆ ಸೊ ಬಂದಂತಹ ಕ ಗ್ರಾಹಕರು ತಿಂದಂತಹ ಅಡುಗೆಯನ್ನು ನಾನು ಮ್ ಕೈಯಾರೆ ಮಾಡಿರದಂಥ ಅಡುಗೆಯನ್ನು ಸೊ ಅವರು ತಿಂದು ಸೊ ರುಚಿಯಾಗಿದೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಉಂಟಾಗೋದಿಲ್ಲ ಎಂಬ ಅಭಿಪ್ರಾಯವನ್ನು ಯಾವಾಗ ನನ್ನ ಮುಂದೆ ವ್ಯಕ್ತಪಡಿಸುತ್ತಾರೆ ನನಗೆ ಸಮ್ ಆಗಲೇ ತಿಳಿಯುತ್ತದೆ ನಾನು ನನ್ನ ಕರ್ತವ್ಯದಲ್ಲಿ ನಾನು ಯಶಸ್ಸನ್ನು ಪಡೆಯುತ್ತಿದ್ದೇನೆ ಎಂಬ ನಂಬಿಕೆ ನನ್ನಲ್ಲಿ ವ ವಿಶ್ವಾಸ ಮೂಡುತ್ತದೆ ಹಾಗಾಗಿ ಕೆಲವೊಂದು ಬಾರಿ ನನ್ನ ಮನೆಯವರೊಂದಿಗೆ ನನ್ನ ಸಂಸಾರದೊಂದಿಗೆ ಮತ್ತು ನನ್ನ ಗುರು ಹಿರಿಯರೊಂದಿಗೆ ನನ್ನ ಮಿತ್ರರೊಂದಿಗೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಸೊ ಅವರು ಸಲಹೆ ಸೂಚನೆಗಳನ್ನು ಕೂಡ ನಾನು ಕೇಳಲು ಇಷ್ಟಪಡುತ್ತೀನಿ ಏಕೆಂದರೆ ಕೆಲವೊಂದು ಬಾರಿ ನನ್ನ ಸುತ್ತಮುತ್ತಲಿರುವ ಕೆಲವೊಂದು ಉದಾಹರಣೆಗಳನ್ನು ಗಮನಿಸಿದಾಗ ಎಷ್ಟೋ ಜನರು ವ್ಯಾಪಾರವನ್ನಾಗಿ ಪ್ರಾರಂಭ ಮಾಡಿದಾಗ ಅದರಲ್ಲಿ ಆದ ಆದಾಯಕ್ಕಿಂತ ನಷ್ಟವನ್ನೇ ಅನುಭವಿಸಿರುತ್ತಾರೆ ಹಾಗಾಗಿ ನಾನು ಹೆಚ್ಚಿನದಾಗಿ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ಅದರ ಸೊ ಧನಾತ್ಮಕ ಮತ್ತು ಋಣಾತ್ಮಕ ಯೋಚನೆಗಳನ್ನು ಎರಡನ್ನು ಕೂಡ ಮಾಡುತ್ತೇನೆ ಏಕೆಂದರೆ ಒಂದು ಈಗಿನ ಕಾಲದಲ್ಲಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಯಾವುದೇ ಕಾರ್ಯವನ್ನು ಕೂಡ ಕೈಗೂಡು ಕೈಗೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಸೊ ಹಣ ಎಂಬುದು ಒಂದು ಬಾರಿ ಸೊ ನಾವು ಇನ್ವೆಸ್ಟ್ ಮಾಡಿದಾಗ ಆ ಹಾಕಿರುವಂತಹ ಬಂಡವಾಳ ನಮಗೆ ಆದಾಯ ಬರದಿದ್ದರೂ ಕೂಡ ಸೊ ಅದರ ಸೊ ಏನು ನಾವು ಬಂಡವಾಳವನ್ನು ಹಾಕಿರುತ್ತೇವೆ ಆ ಬಂಡವಾಳದ ಹಣ ಕೂಡ ಸೊ ಬರಲಿಲ್ಲವಾದರೆ ನಮಗೆ ನಷ್ಟವಾಗುತ್ತದೆ ಹಾಗಾಗಿ ನಾನು ಅಡುಗೆಯನ್ನು ಸೊ ನನ್ನ ಹವ್ಯಾಸವೆಂದು ನಾನೇನು ತಿಳಿದುಕೊಂಡಿರ್ತೀನೋ ಸೊ ಅದನ್ನು ನಾನು ಉದ್ಯೋಗವನ್ನಾಗಿ ಮಾಡಬೇಕೆಂದು ಕೆಲವೊಂದು ಬಾರಿ ಅನಿಸುತ್ತದೆ ಸೊ ಹಾಗಾಗಿ ಅದನ್ನು ಸೊ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹವ್ಯಾಸವನ್ನಾಗಿ ಏನು ಮಾಡ್ತಾಯಿದೀನೋ ಅದನ್ನು ಉದ್ಯೋಗವನ್ನಾಗಿ ತೆಗೆದುಕೊಳ್ಳಬೇಕೆಂದು ಕೆಲವೊಮ್ಮೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಉದ್ಯೋಗವನ್ನಾಗಿ ಮಾಡಲು ಸೊ ಪ್ರಯತ್ನ ಪಡುತ್ತೇನೆ ಯಾಕಂದರೆ ಈಗಿನ ದಿನದಲ್ಲಿ ಸೊ ನಾನು ಮಾಡ್ತಾ ಇರ್ತಕಂಥದ್ದು ಖಾಸಗಿ ಶಾಲಾ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಮುಂದೆ ಖಾಸಗಿ ಶಿಕ್ಷಣ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಸ್ಥಿರವಾಗಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಸೊ ಒಂದು ಸರ್ಕಾರಿ ಸಂಸ್ಥೆಯಾದರೆ ನಮಗೊಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ಇರುತ್ತೆ ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಒಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ ಹಾಗಾಗಿ ಸೊ ಮುಂದಿನ ದಿನಗಳಲ್ಲಿ ಇದು ನನಗೆ ಉದ್ಯೋಗವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸಿರುತ್ತೇನೆ ಸೊ ಹಾಗಾಗಿ ಎಲ್ಲಿಯವರೆಗೂ ನಾನು ಕ ಶಿಕ್ಷಕನಾಗಿ ನನ್ನ ವೃತ್ತಿಯನ್ನು ಮಾಡುತ್ತೇನೋ ಅಲ್ಲಿಯವರೆಗೂ ಕೂಡ ಇದನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡಿರುತ್ತೇನೆ ಮುಂದೆ ನಂತರದ ದಿನಗಳಲ್ಲಿ ನನಗೆ ಶಿಕ್ಷಕ ವೃತ್ತಿ ಮು ಮುಂದುವರೆಸಲು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ಆಗ ನನಗೆ ಏನಾದರೂ ಯೋಚನೆ ಬಂದರೆ ಅಂದರೆ ಬಂದೇ ಬರುತ್ತದೆ ಏನಾದರೂ ಸೊ ಇದನ್ನು ಉದ್ಯೋಗವನ್ನಾಗಿ ಮಾಡ್ಲೇ ಬೇಕೆಂಬ ಪರಿಸ್ಥಿತಿಯು ಉಂಟಾದಾಗ ನಾನು ಖಂಡಿತವಾಗಿಯೂ ನನ್ನ ಹವ್ಯಾಸ ಅಡುಗೆ ಹವ್ಯಾಸವನ್ನು ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳು ಕೊಳ್ಳುತ್ತೇನೆ ಯಾಕಂದರೆ ಸೊ ಜೀವನ ನಡೆಸಬೇಕಲ್ಲ ಜೀವನವನ್ನು ನಡೆಸಬೇಕಾದರೆ ಒಂದೇ ವೃತ್ತಿಯನ್ನು ನಂಬಿಕೊಂಡು ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಹಾಗಾಗಿ ಇನ್ನೇನಿದೆ ಇನ್ನಿತರ ಸೊ ಅಂದರೆ ಅಡುಗೆ ಹವ್ಯಾಸವನ್ನೇ ಉದ್ಯೋಗವನ್ನಾಗಿ ಮಾಡಲು ನಾನು ಸೊ ಇಚ್ಛಿಸುತ್ತೇನೆ ಸೊ ಹಾಗಾಗಿ ಸೊ ಹವ್ಯಾಸವನ್ನು ಉದ್ಯೋಗವನ್ನಾಗಿ ಮಾರ್ಪಡಿಸಿಕೊಂಡು ನನ್ನ ಇದರಲ್ಲಿ ಹೆಚ್ಚು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸಿರುತ್ತೇನೆ ಸೊ ಹಾಗಾಗಿ ನಾನು ನನ್ನ ಅಡುಗೆ ಹವ್ಯಾಸವನ್ನು ಮುಂದಿನ ದಿನಗಳಲ್ಲಿ ವ್ಯಾಪಾರವನ್ನಾಗಿ ಅಥ್ವಾ ಉದ್ಯೋಗವನ್ನಾಗಿ ನಾನು ತೆಗೆದುಕೊಳ್ಳುತ್ತೇನೆ ಕೆಲವೊಂದು ಸಾರಿ ನಮ್ಮ ಮನೆಯವರು ಕೂಡ ಅದು ಬೇಡವೆಂದು ತಿಳಿಸುತ್ತಾರೆ ಯಾಕಂದರೆ ಸೊ ಅವರಿಗೂ ಕೆಲವೊಂದು ಬಾರಿ ಭಯ ಉಂಟಾಗುತ್ತದೆ ಸೊ ಇಂದಿನ ದಿನಗಳಲ್ಲಿ ಯಾವುದೇ ಒಂದು ಉದ್ಯೋಗವು ಕೂಡ ಲಾಭದಾಯಕವಾಗಿರುವುದಿಲ್ಲ ಹೆಚ್ಚಾಗಿ ನಷ್ಟವನ್ನು ಅನುಭವಿಸಬೇಕಾಗಿರುತ್ತದೆ ಸೊ ಆದ್ದರಿಂದ ಕೆಲವೊಂದು ಬಾರಿ ನಮ್ಮ ಮನೆಯವರು ಕೂಡ ಅದನ್ನು ಬೇಡವೆಂದೇ ತಿಳಿಸಿರುತ್ತಾರೆ ಸೊ ಆದರೂ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನನ್ನ ಹವ್ಯಾಸವನ್ನು ಉದ್ಯೋಗವನ್ನಾಗಿ ಮಾರ್ಪಡಿಸಲು ಇಚ್ಛೆಪಡುತ್ತೇನೆ ಧನ್ಯವಾದಗಳು